ನಾನು ಇದು ಚಳ್ಳಕೆರೆಯಿಂದ ಸಿಟಿಯಿಂದ ಬಂದಿದ್ದೀನಿ ನಿಮ್ಮ ಹಳ್ಳಿಗೆ ಇಲ್ಲಿ ಇಲ್ಲಿ ನಮಗೆ ಊಟಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಯಾಕೆ ಅಂದರೆ ಸಿಟಿ ಸಿಟಿಯಲ್ಲಿ ಸಿಗೋದು ಇಲ್ಲೇನೂ ಸಿಗ್ತಾಯಿಲ್ಲ ನಿಮ್ಮ ನಿಮ್ಮ ಹಳ್ಳಿ ರೆಸಿಪಿಯೇ ನಂಗೆ ಕಲಿಸ್ಕೊಡ್ತೀರಾ ರಾಗಿ ರೊಟ್ಟಿ ಮಾಡೋಕ್ಕೆ ಯಾವ್ಯಾವ ಆಹಾರ ಪದಾರ್ಥ ಬೇಕು ಅಂದರೆ ನಾನು ತೊಗೊಬರ್ತೀನಿ ಅದೇ ಇಲ್ಲಿ ಹಳ್ಳಿಯಲ್ಲಿ ಎಲ್ಲ ಊಟ ಎಲ್ಲ ಬೇರೆ ಬೇರೆ ರೀತಿ ಇರುತ್ತೆ ನಮ್ಮ ನಮ್ಮ ಸಿಟಿಯಲ್ಲಾದ್ರೆ ಹೋಟಲಲ್ಲಿ ಎಲ್ಲ ಊಟ ಸಿಗುತ್ತೆ ಆದರೆ ಹಳ್ಳಿಯಲ್ಲಿ ಆ ಥರ ಇರೋಲ್ಲ ಬೇರೆ ಬೇರೆ ಊಟ ಸಿಗುತ್ತೆ ಇಲ್ಲಿ ತರಕಾರಿ ಜಾಸ್ತಿಯಾಗಿ ಸಿಗುತ್ತೆ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಂಗೂ ಗೊತ್ತಿಲ್ಲ ಅಡುಗೆ ಮಾಡೋ ರೀತಿ ಗೊತ್ತಿಲ್ಲ ಅದಕ್ಕೆ ಯಾವ್ಯಾವ ಪದಾರ್ಥ ಬಳಸ್ಕೋಬೇಕು ಅಂತೆಯೂ ನಂಗೆ ಗೊತ್ತಿಲ್ಲ ಹೌದಾ ಸರಿ ಮತ್ತೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅದೆಲ್ಲ ನಿಮಗೆ ಮಾಡೋಕ್ಕೆ ಬರುತ್ತಾ ಸರಿ ಹಾಗಾದರೆ ಸರಿ ಹಾಗಾದರೆ ನಾವು ಬರ್ತೀನಿ